ಮಲಬದ್ದತೆಯನ್ನು ಗುಣಪಡಿಸಲು ನಿಮ್ಮ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವ ಕೆಲವು ಮನೆ ಮದ್ದುಗಳು ಯಾವುವು ಮಲಬದ್ಧತೆ ಬಹಳ ಜನರಲ್ಲಿ ಕಾಡುವಂತಹ ಒಂದು ಆರೋಗ್ಯ ಸಮಸ್ಯೆ ಅದನ್ನು ಗುಣಪಡಿಸಿಕೊಳ್ಳಲು ಹಳ್ಳಿಗಳ ಒಂದು ಜನಪ್ರಿಯ ಮನೆಮದ್ದುಗಳೇ ಒಳ್ಳೆಯ ರೀತಿಯ ಇದು ಅಂತ ಹೇಳಬಹುದು ಹಳ್ಳಿಗಳಲ್ಲಿ ಇದನ್ನು ತೊಲಗಿಸಲು ಇದರಿಂದ ಪಾರಾಗಲು ಹರಳೆಣ್ಣೆಯನ್ನು ಕುಡಿಯಲು ಕೊಡುತ್ತಾರೆ ಅದರಿಂದ ಇದು ಕಡಿಮೆ ಆಗುತ್ತದೆ ಮಜ್ಜಿಗೆ ಸೇವನೆ ಹಾಗೂ ನೀರಿನ ಪದಾರ್ಥದ ಸೇವನೆಯನ್ನು ಜಾಸ್ತಿ ಮಾಡಿಸುತ್ತಾರೆ ಬಾರ್ಲಿ ಅಕ್ಕಿಯನ್ನು ಬಾರ್ಲಿ ಅಕ್ಕಿಯಿಂದ ಮಾಡಿದಂತ ಗಂಜಿಯನ್ನು ಕುಡಿಸುತ್ತಾರೆ ಹಾಗೂ ಸ್ವಲ್ಪ ಮೃದುವಾದ ಆಹಾರ ಪದಾರ್ಥ ತಿನ್ನಲು ಹೇಳುತ್ತಾರೆ ಅನ್ನ ಆಗಿರಬಹುದು ಮಜ್ಜಿಗೆಯನ್ನ ಹಾಗೇ ಬಾಳೆಹಣ್ಣು ಇತರ ನೀರಿನ ಪದಾರ್ಥ ಜಾಸ್ತಿ ಇರುವಂತಹ ಆಹಾರವನ್ನು ಕೊಡಲು ಹೇಳುತ್ತಾರೆ ಹಾಗೂ ನೀರನ್ನು ಜಾಸ್ತಿ ಕುಡಿಯಲು ಹೇಳುತ್ತಾರೆ